ಹೌದು ಕ್ರೀಡೆಗಳು ಜನರನ್ನು ಒಂದುಗೂಡಿಸುವಲ್ಲಿ ಒಂದು ಮುಖ್ಯಪಾತ್ರವನ್ನು ವಹಿಸುತ್ತದೆ ತಂಡದಲ್ಲಿ ಎಲ್ಲರೂ ಒಟ್ಟುಗೂಡಿ ಕೆಲಸ ಮಾಡುವುದರಿಂದ ಒಬ್ಬರಿಗೆ ಒಬ್ಬರು ಸಹಯೋಗ ನೀಡುವ ಒಂದು ಮನೋಭಾವ ಎಲ್ಲರಲ್ಲೂ ಬೆಳೆಯುತ್ತದೆ ಒಂದು ಆಟಗಾರನಿಂದ ಇನ್ನೊಂದು ಆಟಗಾರನ ನಡುವೆ ಒಳ್ಳೆಯ ಸಂಬಂಧವನ್ನು ಏರ್ಪಡಿಸುತ್ತದೆ ತಂಡದಲ್ಲಿ ಒಂದು ಗುರಿಯನ್ನು ಹೊಂದುತ್ತದೆ ತಂಡದಲ್ಲಿ ಗುರಿ ಇದ್ದಾಗ ಮಾತ್ರ ನಾವು ಒಂದು ಒಳ್ಳೆಯ ವಿಜಯವನ್ನು ಸಾಧಿಸಲು ಸಾಧ್ಯ ಕ್ರೀಡೆ ಜನರಲ್ಲಿ ಒಳ್ಳೆಯ ಒಳ್ಳೆಯ ಒಂದು ವಿಚಾರಗಳನ್ನು ಉತ್ತೇಜಿಸುತ್ತದೆ ಕ್ರೀಡೆಯಲ್ಲಿ ತೊಡಗುವುದರಿಂದ ಹತ್ತು ಹತ್ತು ಹಲವಾರು ಜನರ ಜೊತೆ ನಮ್ಮ ಒಡನಾಟವಾಗುತ್ತದೆ ಎಲ್ಲ ಕಡೆಗಳಲ್ಲಿಯೂ ನಾವು ಹೋಗಿ ಬರುತ್ತೇವೆ ಎಲ್ಲ ಪರಿಸರದ ಒಂದು ಸಾಂಸ್ಕೃತಿಕ ವಿಚಾರಗಳು ನಮಗೆ ಗೊತ್ತಾಗುತ್ತವೆ ಹಾಗಾಗಿ ಒಳ್ಳೆಯ ಒಂದು ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳಲು ಒಂದು ಒಳ್ಳೆಯ ವೇದಿಕೆ ಕ್ರೀಡೆ ಕ್ರೀಡೆಯಾಗಿರುವುದರಿಂದ ಒಂದು ಒಳ್ಳೆಯ ಯೋಚನೆ ಯೋಚನೆಯನ್ನು ಎಲ್ಲರಲ್ಲಿಯೂ ಉತ್ತೇಜಿಸುತ್ತದೆ ಆಮೇಲೆ ನಂತರ ಆಟಗಾರರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ನಮಗೆ ಅದು ತುಂಬಾ ಒಳ್ಳೆಯ ಒಂದು ಸಿದಾ ಸ್ಥಳವಾಗಿದೆ ಎಂದು ನಾನು ಹೇಳಲು ಇಚ್ಛಿಸುತ್ತೇನೆ